ಹಲೋ ಹಲೋ ಹೇಳಿ ಯಾರು ಹೌದು ರೀ ಕಾಯಿಪಲ್ಲೆ ಅಂಗ್ಡಿಯವ್ರೇ ಓನರ್ ರೀ ನಾವು ಮಾತಾಡೋದು ಹೇಳಿರಿ ಹಾಂ ಹೌದ್ ರೀ ಇಲ್ಲಿ ನಮ್ಮ ಮನೆ ಬಾಜು ಪಕ್ಕಕ್ಕೇ ತ್ರಿಶಾ ಅಂತ ಹೇಳಿ ಕಾಯಿಪಲ್ಲೆ ತರಕಾರಿ ಅಂಗಡಿ ಆಗಿದೆ ರೀ ಫ್ರೆಶ್ ಇದೆ ನಮ್ದು ಬನ್ರಿ ಅಲ್ಲ ಬಂದು ಒಂದು ಸಲ ಭೇಟಿಯಾಗ್ ರೀ ಬಂದು ತೊಗೊಂಡು ಹೋಗಿರಿ ಈಗ ನೋಡಿರಿ ಈಗ ರೀಸೆಂಟಾಗಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗ್ ಹೋಗಿ ನಾವೇ ಎ ಪಿ ಎಮ್ ಸಿಯಿಂದ ತಂದೀವಿ ರೀ ಫಸ್ಟಿಗೆ ಟೊಮ್ಯಾಟೋ ಮತ್ತೆ ಏನು ರೀ ಪಾ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಆಮೇಲೆ ಪುದೀನ ಅಂತು ಹೇಳೋಂಗೇ ಇಲ್ಲ ರೀ ಒಸಮ್ ಚೊಲೋ ಐತೆ ರೀ ಫ್ರೆಶ್ ಐತಿ ಬಂದು ನೀವು ನೋಡ್ಕೊಂಡ್ರಂತೂ ಏಯ್ ನಮ್ಮ ಕಡೆ ರೇಟ್ ರೀ ಎಲ್ಲವೂ ಅಡ್ಡಿಯಿಲ್ಲ ಬೆಸ್ಟ್ ಇದೆ ಒಂದು ಸ್ವಲ್ಪ ಹೆಂಗ್ ಗೊತ್ತೇನ್ ರೀ ನೀವೇ ಇಲ್ಲಿ ಇದ್ರ ಕಡೆ ಎಲ್ಲ ತೊಗೊಳುವಂಗೆ ಸ್ವಲ್ಪ ಕಡ್ಮೆ ಐತೆ ತೊಗೊಂಡ್ ಬನ್ರಿ ನೀವು ಕಡ್ಮೆ ಐತೆ ಹಂಗೇನು ರೇಟ್ ಜಾಸ್ತಿ ಇಲ್ಲ ಒಂದು ಕೆ ಜಿ ಟೊಮ್ಯಾಟೋಗೆ ನೋಡಿರಿ ಪಾ ಈಗ ಮಾರ್ಕೆಟ್ನ್ಯಾಗೆ ಇರೋದಂಗೆ ಇಲ್ಲಿ ನಮ್ದೊಳಗೆ ಈಗ ಅರುವತ್ತು ರೂಪಾಯಿ ನಡ್ದೈತೆ ರೀ ಹ್ಞೂ ರೀ ಮೇಡಮ್ ಹ್ಞೂ ಅಲ್ಲ ರೀ ಮೇಡಮ್ಮ ನಾವು ಹ್ಞೂ ರೀ ನಾವು ಎ ಪಿ ಎಮ್ ಸಿಯಿಂದ ಡಾಯ್ರೆಕ್ಟ್ ತೊಗೊಂಬಂದು ನಿಮ್ಗೆ ಕೊಡೋ ಹತ್ತೀವ್ ರೀ ಈಗ ಮಾಲ್ ಗೀಲಿಗೆಲ್ಲ ಹೋದಿರಿ ಅಂದ್ರೆ ನೀವು ಅವ್ರದ್ದೆಲ್ಲ ಕರೆಂಟ್ ಬಿಲ್ಲ ಎ ಸಿದು ಅದ್ರದ್ದು ಎಲ್ಲ ನಿಮ್ಗೇ ಹಾಕ್ತಾರೆ ಅರುವತ್ತು ರೂಪಾಯಿ ಇದ್ದಿದ್ದು ಅಲ್ಲ ರೀ ನಾನು ಎಕ್ಸಾಂಪಲ್ ಹೇಳೋ ಹತ್ತೀನಿ ನೀವು ನಮ್ಮ ಕಡೆನೇ ಬರಬೇಕಂತಲ್ಲ ಬನ್ರಿ ನೋಡೋಣ ನೀವು ಎಲ್ಲ ತರಕಾರಿ ತೊಗೊಳಿ ಅದ್ರೊಳಗೆ ಒಂದಿಷ್ಟು ರೀಸ್ನೇಬಲ್ ಮಾಡಿ ಕೊಡ್ತೀನಿ ಯಾಕಂದ್ರೆ ಒಂದೇ ಸರ್ತಿ ಇರೋಂಗಿಲ್ಲ ಮತ್ತೆ ನೀವು ಪದೇ ಪದೇ ನಮ್ಮ ಅಂಗ್ಡಿಗೆ ಬರಲೇ ಬೇಕು ಕಾಯಿಪಲ್ಲೆ ಅಂತೂ ದಿನಾ ಬೇಕೇ ಬೇಕು ರೀ ಬನ್ರಿ ಬನ್ರಿ ನಾನು ಅರುವತ್ತು ರೂಪಾಯಿ ಹಚ್ಚೀನಿ ಒಂದು ಸ್ವಲ್ಪ ಒಂದು ಐವತ್ತೆಂಟು ರೂಪಾಯಿ ಮಾಡ್ತೀನಿ ಏಯ್ ಬನ್ರಿ ಮೇಡಮ್ ನಾನು ಹಾಗೇನಿಲ್ಲ ಅಲ್ಲ ರೀ ನಮ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ತರಕಾರಿಗಳು ಒಂದು ಇಷ್ಟ್ ಹೆಚ್ಚು ಕಡ್ಮೆ ಮಾಡಿ ಕೊಡುವುದೇ ರೀ ಪಾ ಬನ್ರಿ ಕಡ್ಮೆ ಮಾಡಿ ಕೊಡ್ತೀನಿ ಹ್ಞೂ ಬನ್ರಿ ಬನ್ರಿ ಪುದೀನ ಐತಿ ಪಾಲಕ್ ಐತಿ ಕೊತ್ತಂಬರಿ ಅಂತೂ ಭಾಳ ಫ್ರೆಶ್ ಐತೆ ರೀ ಅಲ್ಲ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಐತೆ ರೀ ಮತ್ತೆ ಏನಾರೂ ನಿಮ್ಗೆ ಬೇರೆ ಬೇರೆವು ಆಂಧ್ರ ಸೈಡಿಂದು ಆ ಥರ ಎಲ್ಲ ತರಕಾರಿ ಬೇಕಂದ್ರ್ ಹೇಳಿ ಹೋಗಿರಿ ನಾನು ಎ ಪಿ ಎಮ್ ಎನ್ ಸಿ ಹೋಗಿರ್ತೀನಲ್ವ ರೀ ಅವಾಗ ಅಲ್ಲಿ ಅವ್ರ ಹತ್ರ ಪರ್ಚೆಸ್ ಮಾಡ್ಕೊಂಬರ್ತೀನಂತೆ ರೀ ಆಯ್ತಾ ರೀ ಹ್ಞೂ ಬನ್ರಿ ಬನ್ರಿ ಅಕ್ಕಾವ್ರೆ